ನೀವು ಹ್ಯಾಂಗ ಮಾಡೋದು ಹ್ಯಾಂಗ ಸರಿ ಹೋಯ್ತು ರೀ ನಿಮ್ಗೆ ಹ್ಯಾಂಗ ಚಲೋ ಅನಸ್ತತೆ ರೀ ಏನು ಬಾಡಿಗಿ ಮಾಡೋದ ಏನು ಏಜೆಂಟರ ಏನು ತಗೊಂದು ಹೋಕಿರ ಇಲ್ಲೆಂತ್ರ ಹಂಗಾರ ಮಾಡ್ಕೊಳ್ ರೀ ನಿಮ್ದು ಭಾಳ ತೊಂದರೆ ಆಕತಿ ಬರೋದು ತಗೊಂಡು ಹೋಗುದು ಅಲ್ಲೆ ಯಾವ ಊರು ಗಾಡಿಗೊಳಿದರೆ ಬಾಡ್ಗಿ ಹೇಳನ ತಗೋರಿ ನಡಿತೈತೆನಾ ಹ್ಞೂ ಕೊಡೋನ ತಗೋರಿ ಇಲ್ಲಿ ಇದು ಮಾಡುದು ಅಷ್ಟ ಅಲ್ಲಿಗೆ ಹೋಗುದು ನಿಮ್ದು ಹೋಗುದು ಅಷ್ಟ ಮತ್ತು ಏನಾರ ಸಾಮಾನು ಅದು ಅದಾ ನೋಡ್ರಿ ಇನ್ನ ಒಮ್ಮೆ ಒಳ ನೋಡ್ಕೊಂಬರ್ರಿ ಬಿಲ್ಡಿಂಗ್ದಾಗ ಇನ್ನೊಂದು ಐತಿ ಇನ್ನೊಂದ ಅದೆ ನಿಮಗೆ ಅಲ್ಲಿ ಅಲ್ಲಿ ನಮ್ಮವ ಏನು ಇಲ್ರಿ ಬಿಲ್ಡಿಂಗ್ದಾಗ ನಿಮ್ಮವ ಏನ್ರಾ ಸಾಮಾನು ಬಿಟ್ಟಿದ್ದು ನೋಡ್ರಿ ಅಲ್ಲಿ ಎಲ್ಲಿ ಕ ಅವ್ನ ಒಪ್ ಟ್ರಾನ್ಸ್ಫರ್ ಮಾಡ್ಬಕು ನಾಲ್ಕು ಬರೂದು ಆಕತು ರೀ ಈಗ ಬಡ ಬಡ ಇದು ಮಾಡ್ರಿ ಹಾಂ ಯಾವಾಗ ರೀ ಅದಾ ನೀವು ಎಲ್ಲ ಏನು ಹೇಳ್ಬೇಕು ನೋಡ್ರಿ ಎಲ್ಲಾ ತಗೊಂದಾ ಗಾಡೆಗೆ ಓಕೊಂಡ್ ಬರ್ರಿ ಅತ್ತಗ ಎಷ್ಟು ಆಗತ್ತೆ ಹೇಳ್ರಿ ಬಾಡ್ಗಿ ಕಟ್ಟಕ್ ಕೊಡಾಕೆ ಹಾಂ ಕೇಳ್ರಿ ಎಷ್ಟು ಕಿಲೋಮೀಟ್ರ್ ಆಕತ್ತೆ ರೀ ಅದು ಅಲ್ಲಿಂದ ರೀ ಹ್ಞೂ ಅಷ್ಟೇ ಅಷ್ಟು ಇದ್ರ ತಗೋರಿ ಕೊಡಾಕೆ ಬರ್ತೇವೆ ಬಾಡ್ಗೆ ಮತ್ತು ಅಷ್ಟಾದರೂನು ಆಯಿತು ಆಯ್ತು ಆಯ್ತು ಕೊಡಾಕ ಬರ್ತೈತೆ ಇಲ್ರಿ ಹಾಂ ಹಾಂ